ನಮ್ಮ ಪ್ರದೇಶದಲ್ಲಿ ಎಲ್ಲರ ತೋಟ್ದಲ್ಲೂ ಹೂವ ಫ್ಲವರ್ಸ್ ಬೆಳೀತಾರೆ ಹವ್ಮಾನ ಅಂದರೆ ಈ ಹವಾಮಾನದಲ್ಲಿ ಅಂದರೆ ಈ ಕೋಲ್ಡ್ ಕ್ಲೈಮೆಟ್ ಅಂತ ಬರುತ್ತಲ್ವಾ ಅವಾಗ ತುಂಬ ಹೂವ ಹಾಳಾಗಿ ಹೋಗಿಬಿಡುತ್ತೆ ಹೂವಾನೆ ಅರಳಲ್ಲ ಹುಳಗಳ್ ಬೀಳುತ್ತೆ ಟ್ರಿಪ್ಸ್ ಎಲ್ಲ ಬೀಳುತ್ತೆ ಪಾಪ ಅವರಿಗಂತು ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಎಲೆ ಗಿಲೆ ಮುದುರ್ಕೊಂಬಿಡುತ್ತೆ ತುಂಬ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ ಕ್ಲೈ ಮತ್ತು ಈ ಇಯರ್ಲಿ ವನ್ಸು ಸುಗ್ಗಿ ಕಾಲ ಅಂತ ಬರುತ್ತೆ ಆ ಸುಗ್ಗಿ ಕಾಲದಲ್ಲಿ ರಾಗಿ ಭತ್ತ ಅದೆಲ್ಲ ಬೆಳ್ಕೊತಾರೆ ಮತ್ತು ತಿರ್ಗಿ ಅದಕ್ಕೆಲ್ಲ ನೀರು ಕಟ್ಟೋಷ್ಟ್ ಇರಲ್ಲಲ್ಲ ಅದರಿಂದ ಉತ್ತುಬಿಟ್ಟು ಭತ್ತ ರಾಗಿ ಅವೆಲ್ಲ ಬಿತ್ತಿ ಮತ್ತೆ ತಿರ್ಗಿ ಪೈರುಗಳೆಲ್ಲ ಸಮುಗೆ ಬಂದಿಲ್ಲ ಅಂದರೆ ಒಂದೊಂದೇ ಒಂದೊಂದೇ ಎಲ್ಲಿ ಬೇಕೋ ಅಲ್ಲಿ ನೆಟ್ಟು ಮತ್ತೆ ತಿರ್ಗಿ ಮಳೆಯೆಲ್ಲ ಮಳೆ ಯಾವ ಟೈಮ್ಗೆ ಬರುತ್ತೆ ಏನು ಅಂತೆಲ್ಲ ನೋಡಿಕೊಂಡು ಅದರಲ್ಲೆಲ್ಲ ಕಳೆ ಹೊರ್ದು ಎಲ್ಲ ಮಾಡಿ ಇದು ಮಾಡ್ತಾರೆ ಅದೇ ನಮ್ಮ ನಮ್ಮ ಕಡೆ ನಾವಿವಾಗ ಇರೋ ಪ್ರದೇಶ್ದಲ್ಲಿ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಪ್ರತಿಯೊಬ್ರೂ ರೋಸಾ ಗಿಡ ಅಂತಲೇ ಹಾಕಿರೋದು ಆ ರೋಸಾ ಗಿಡ ಗಿಡ ಅಂತಂತಂದರೆ ಪ್ರತಿಯೋ ಈ ಟೈಮಲ್ಲಿ ಬಂದು ತುಂಬ ಹೂವ ಚೆನ್ನಾಗಿ ಬರುತ್ತೆ ಅಂದರೆ ಬಿಸ್ಲುಗಾಲ ಮಳೆಗಾಲ ಎಲ್ಲ ಟೈಮಲ್ಲೂ ಚೆನ್ನಾಗಿ ಬರುತ್ತೆ ಗಿಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿಲುಗಾಲ ಅನ್ನೋದಕ್ಕಿಂತ ಈ ಟೈಮಲ್ಲಿ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಫ್ಲವರ್ಸ್ ಎಲ್ಲ ಚೆನ್ನಾಗಿ ಬಿಡುತ್ತೆ ಅದೇ ಚಳಿಗಾಲದಲ್ಲಾದ್ರೆ ಹೂವಾನೆ ಅರಳೋಲ್ಲ ಹೂವ ಎಲ್ಲ ಅಲ್ಲೇ ಮುದುರ್ಕೊಂಬಿಟ್ಟಿರುತ್ತೆ ಮೊಗ್ಗೇ ಬಿಡೋಲ್ಲ ಮತ್ತು ತಿರ್ಗಿ ಆ ಟ್ರಿಪ್ಸ್ ಹುಳಾಗಳು ಎಲ್ಲ ಒಂಥರ ರೋಗ ಬಂದಂಗೆ ಗಿಡ ಎಲ್ಲ ಹಾಳಾಗಿಬಿಡೋದು ಅದು ಒಂಥರ ಗಚ್ಚಿ ಹಿಡ್ದಿರೋ ಥರ ಪ್ರತಿಯೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಈ ಮಳೆ ಚಳಿಗಾಲದಲ್ಲಿ